ಅಲೋ ನಮಸ್ತೆ ನಾವು ಅಲೋ ಅಲೋ ನಮಸ್ತೆ ನಾವು ಸಾಗ್ರದಿಂದ ಮಾತಾಡ್ತಾ ಇರೋದು ಇದು ರಾಜೇಶ್ ಸೂಪರ್ ಮಾರ್ಕೆಟ ಹಾಂ ಹೌದಾ ನಮ್ಗೆ ಒಂದು ರೈಸ್ ಶುಗರು ಇವೆಲ್ಲ ಬೇಕಿತ್ತು ಮತ್ತು ಬಿಸ್ಕೇಟ್ಸ ಹಾಂ ಓಕೆ ಇವಕ್ಕೆಲ್ಲ ಏನಾರೂ ಆಫರ್ ಗೀಫರ್ ಏನಾರ ಇದ್ಯಾ ಇವಾಗ

ನಮ್ಮ ಮನೇಲ್ಲಿ ಹಾಂ

ಎಲ್ಲದಕ್ಕೂ ಹೋಲ್ಸೇಲಾಗಿ ಆಫರ್ ಸಿಗುತ್ತಾ

ಹಾಂ ತಗೋತೀವಿ ಮತ್ತು ನಮ್ಗೆ ಹಾಂ ನಮಗೆ ಜಾಸ್ತಿ ಬೇಕಾಗುತ್ತೆ ಹಾಂ ನಿಮ್ಮಲ್ಲಿ ಸಿಗುತ್ತಾ ಅಷ್ಟು ಇಸ್ಕೆ ಅಲಾವನೂ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಪ್ಯಾಕೆಟ್ಸು ಈಗ ಒಂದು ರೈಸು ಶ ಒಂದು ಫಿಫ್ಟಿ ಪ್ಲಸ್ಸು ಮೂಟೆ ಸಿಗುತ್ತಾ ಮೂಟೆ ಗಟ್ಟಲೆ ಹಾಂ ಹೌದ ಮತ್ತೆ ಏನು ಸಿಗುತ್ತೆ ನಿಮ್ಮಲ್ಲಿ

ಇವೆಲ್ಲ ಕ್ವಾಲಿಟಿ ಚೆಕಿಂಗಲ್ಲಿ ಬರ್ತಾವಾ ಎಲ್ಲಿ ಎಲ್ಲಿ ಬರುತ್ತೆ ಬರುತ್ತೆ ಹಾಂ

ಆಂ ಆಯಿತು ನಾವು ಒಂದು ಸಲ ಬಂದು ನಾವೆಲ್ಲ ಆರ್ಡರ್ ಕೊಟ್ಟು ಹೇಳಿ ಹೋಗ್ತೀವಿ ಅದನ್ನು ನೀವು ಡೆಲಿವರ್ ಮಾಡಿಬಿಡಿ

ಹೌದಾ ಆಯಿತು ಸರಿ ಓಕೆ